ಹಾಂ ಸರ್ ಹೇಳಿ ಮಯೂರಾ ರೆಸ್ಟೋರೆಂಟಾ ಸರ್ ಇದು ಸರ್ ಮಯೂರಾ ರೆಸ್ಟೋರೆಂಟಾ ಇದು ಹೌದಾ ಸರ್ ತಿಂಡಿ ಏನೇನು ಸಿಗುತ್ತೆ ಸರು ಬಿಸಿಬೇಳೆ ಭಾತ್ ಎಷ್ಟು ಸರ್ ಒಂದು ಪ್ಲೇಟು ಹೌದಾ ಸರ್ ಎಷ್ಟು ದೂರ ಆಗುತ್ತೆ ಇದು ಓಟೆಲ್ಲು ನಾವು ಇಲ್ಲೇ ಪಕ್ದಲ್ಲಿ ಒಂದು ಎರಡು ಮೂರು ಕಿಲೋಮೀಟ್ರ್ ಆಗುತ್ತೆ ಸರ್ ಇಲ್ಲೇ ಇದು ಟೌನಿಂದ ಸರ್ ಮಳವಳ್ಳಿ ಅಂತ ಹೇಳಿ ಹೌದು ಸರ್ ಫಸ್ಟು ಮೆನ್ ರೋಡ್ ಇದೆ ಸರ್ ಮೇಯ್ನ್ ರೋಡಲ್ಲಿ ಮೊದಲನೇ ಕ್ರಾಸ್ ಸರ್ ನಮಗೆ ಬಿಸಿಬೇಳೆ ಭಾತ್ ಬೇಕಾಗಿತ್ತು ಸರ್ ಒಂದು ನಾಲ್ಕು ಪ್ಲೇಟು ಎಷ್ಟು ಆಗುತ್ತೆ ಸರ್

ಎಷ್ಟು ಏ ಟೈಮಿಂಗ್ಸ್ ಎಷ್ಟು ಆಗುತ್ತೆ ಸರ್ ಎಷ್ಟು ಅವರಲ್ಲಿ ಬರ್ತೀರಾ ಹೌದಾ ಇವಾಗ ಬರ್ತೀರಾ ಸರ್ ಹಂಗಂದ್ರೆ ನೀವು ಇವಾಗ ಬೇಕನ್ ಇಪ್ಪತ್ತು ನಿಮ್ಷ್ದಲ್ಲಿ ಬರ್ತೀರಾ

ಟೋಟಲ್ ಎಷ್ಟು ಆಗುತ್ತೆ ಸರ್

ಸರಿ ಸರ್ ಕಳಸ್ಕೊಡ್ತೀರಾ ಸರ್ ಪಾರ್ಸೆಲು ಬೇಗ ಕಳಸ್ಕೊಡಿ ಸರ್ ಸ್ವಲ್ಪ ಹಾಂ ಇದೇ ಫೋನು ಮಾ ಮಾತಾಡಿ ಇದೇ ಫೋನು ಮಾತಾಡ್ಬಿಟ್ಟು ಕಳಿಸಿ ಸರ ಮೇಯ್ನ್ ರೋಡು ಸರ್ ಮೇಯ್ನ್ ರೋಡು ಕೊಳ್ಳೇಗಾಲ ಮೇಯ್ನ್ ರೋಡು ಹಾಂ ಅದರಲ್ಲಿ ಮೊದಲನೇ ಕ್ರಾಸು ಹಾಂ ಸರ್ ಹಾಂ ಸರ್ ನಮ್ಮ ಹತ್ರ ಹೌದ್ ಸರ್ ಹಾಂ ನಾಲ್ಕು ಪ್ಲೇಟ್ ಸರ್ ಆಯ್ತು ಸರ್ ಆಯ್ತು ಕಳಸ್ಕೊಡಿ ಆಯ್ತು ಸರ್